ಹಿಂದಿನ ಸಂಸ್ಕೃತಿಯಾಗ ನಾವೆಲ್ಲಾ ಮಕ್ಕಳಿಗೆ ಹೇಳ್ಕೊಡೋದು ಏನಂದ್ರೆ ಮೊದ್ಲು ಹುಣಿವೆ ಹುಣಿವೆಗಳು ಅಪ್ಪಗಳು ಅಮ್ವಾಸೆ ಶುಕ್ರವಾರ ಮಂಗಳವಾರ ಆಮೇಲೆ ಗುರುವಾರ ಶನಿವಾರ ಎದ್ದು ಮನೆಯಲ್ಲಾ ಸಾರಿಸಿ ಮನೆಯಲ್ಲ ಸಾರಿಸಿ ಹೊಸ್ಲು ಬಳಿದು ಒಲೆ ಬಳಿದು ಅದಕ್ಕೆ ಅರ್ಶಿಣ ಕುಂಕುಮ ಹಚ್ಚಿ ಅಂಗಳಕ್ಕೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಸ್ನಾನ ಮಾಡಿ ದೇವ್ರ ಪೋಟ ಎಲ್ಲ ತೊಳೆದು ಅರ್ಶಿಣ ಕುಂಕುಮ ಹಚ್ಚಿ ಹೂವು ಹಾಕಿ ಆಮೇಲೆ ನೈವೇದ್ಯಕ್ಕೆ ಸ್ವಲ್ಪ ಅನ್ನ ಬೆಲ್ಲ ತುಪ್ಪ ನೈವೇದ್ಯ ಮಾಡಿ ನೈವೇದ್ಯ ಮಾಡಿದ್ಮೇಲೆ ಎಲ್ಲರು ಸ್ವಲ್ಪ್ ಸ್ವಲ್ಪ ಪ್ರಸಾದ ತಗೊಂಡು ಮತ್ತು ಮುಂದೆ ದೇವಸ್ಥಾನಗಳಿಗ್ ಹೋಗ್ಬೇಕು ಆಂಜನೇಯನ ದೇವಸ್ಥಾನ ದುರ್ಗಮ್ಮ ದೇವಸ್ಥಾನ ಆಮೇಲೆ ಹತ್ತಿರ ಇರ್ತಕ್ಕಂಥ ಹುಲಿಗ್ಯಮ್ಮ ದೇವಸ್ಥಾನ ಇರ್ಬೋದು ದುರ್ಗಮ್ಮನ ದೇವಸ್ಥಾನನೇ ಇರ್ಬೋದು ಆಮೇಲೆ ಕಣ್ವೀರಭದ್ರ ಇರ್ಬೋದು ಆಮೇಲೆ ಗಾಳೆಯಮ್ಮ ದೇವಸ್ಥಾನ ಇರ್ಬೋದು ಅವುಕ್ಕೆಲ್ಲ ಹೋಗ್ರಿ ಅಂತಂದು ಹೇಳ್ಕೊಡ್ಬಕು ನಾವು ನಾವ್ ಈಗ ಏನು ದೊಡ್ಡೋರು ನಾವು ಏನು ಹೇಳ್ಕೊಡ್ತಿವಿ ಅದುನ್ನೇ ನಾ ಮುಂದೆ ಮಕ್ಕಳೆಲ್ಲ ಕಲಿಕ ಕಲ್ತು ಕಲಿತ್ಕೋತ ಹೋಗ್ತಾರೆ ಅದನ್ನು ಸಂಸ್ಕೃತಿನ ಅದನ್ನೇ ಕಲಿತ್ಕೋತ ಹೋಗ್ತಾರೆ ಆಮೇಲೆ ಅವ್ರಿಗೆ ಮನೆಯಲ್ಲಿ ಚಿಕ್ಕ ಮಕ್ಳು ಇದ್ರೆ ಶಾಲೆಗೆ ಹೋಗ್ತಾನೆ ಸಲ್ಪ ಮನೆ ಕೆಲ್ಸ ಮಾಡೋಕ್ ಹಚ್ಬೇಕು ಸ್ವಲ್ಪ ಅಂಗಳ ಕಸ ಅನ್ನೋದು ನೀರು ಅವಾಗೆಲ್ಲ ಈ ಥರ ನಳಗಳು ಇರ್ತಿದ್ದಿಲ್ಲ ಬಾವಿಯಿಂದನೇ ತರ್ಬೇಕು ಸಣ್ಣ ಬಿಂದಿಗೆ ಕೊಟ್ಟು ನೀರು ತರ್ಸೋದು ತರಕಾರಿ ತರ್ಸೋದು ತರಕಾರಿ ತರೋದು ಆಮೇಲೆ ಅಮ್ಮನ ಜೊತೆ ಕುಂತ್ಕೊಂಡು ಅಡುಗೆ ಮಾಡೋಕ್ ಕಲ್ಸೋದು ಅನ್ನ ಸಾಂಬಾರು ರೊಟ್ಟಿ ಪಲ್ಯ ಚಪಾತಿ ಆಮೇಲೆ ಮಟನ್ನು ಇವುನ್ನೆಲ್ಲ ಮಾಡಿಸ್ತಿದ್ವಿ ನಾವು ಈಗ ಅದನ್ನೆಲ್ಲ ನಾವೆಲ್ಲ ದೊಡ್ಡೋರು ಕಲಿಸಿದ್ರೆ ಮಕ್ಕಳನ್ನು ಅದನ್ನೇ ಕಲಿತ್ಕೊತ ಹೋಗ್ತವೆ ನಾವು ಈಗ ಏನು ಹೇಳ್ಕೊಡ್ತೀವಿ ಅದನ್ನು ಮುಂದೆ ಮಕ್ಕಳು ಕಲಿತ್ಕೋತಾನೆ ಹೋಗ್ತಾರ ಅದನ್ನು ಅವರು ಇನ್ನು ಮುಂದೆ ಇರೋರಿಗೆ ಹೇಳ್ಕಂತನೇ ಹೋಗ್ತಾರೆ ನಾವು ಈ ಥರ ಅಮ್ಮ ಅಪ್ಪ ಹೇಳ್ಕೊಟ್ಟದ್ದು ನಾವು ಹೇಳಿದ್ವಿ ನಾವು ಹಿಂಗೆ ಕಲಿತ್ವಿ ಅಪ್ಪ ಅಮ್ಮನಿಂದ ಅಪ್ಪ ಅಮ್ಮನಿಂದ ಹಿಂಗೆಗ್ ಕಲಿತ್ವಿ ಅಂತಂದು ಹೇಳ್ತಾರ ಆಮೇಲೆ ದೊಡ್ಡೋರ್ಗೆ ಹಿರಿಯರಿಗೆ ಗೌರವ ಕೊಡೋದು ಅತ್ತೆ ಮಾವನಿಗ್ ಗೌರವ ಕೊಡೋದು ತಂದೆ ತಾಯಿಗೆ ಗೌರವ ಕೊಡೋದು ಅಣ್ಣರಿಗೆ ಗೌರವ ಕೊಡೋದು ಅಕ್ಕರಿಗೆ ಗೌರವ ಜನಗಳಿಗೆ ಜನಗಳಹತ್ರ ಒಳ್ಳೇ ಸಂಸ್ಕೃತಿಯಿಂದ ಮಾತಾಡೋದು ಸ್ಕೂಲ್ಗಳಲ್ಲಿ ಶಿಕ್ಷಕರಿಗೆ ವಿನಯ ಶಿಕ್ಷಕರಿಗೆ ವಿನಯದಿಂದ ಇರೋದು ಪ್ರತೀ ಒಂದನ್ನು ನಾವು ಹೇಳ್ ಕೊಟ್ಟರೆ ಮಕ್ಕಳು ಮುಂದೆ ಅವನ್ನ ಕಲಿತ್ಕೋತ ಹೋಗ್ತಾರೆ ಮಕ್ಕಳಲ್ಲಿ ಇದನ್ನ ನಾವು ಹೇಳ್ಕೊಡ್ಬೇಕು ಅದನ್ನೇ ಅವ್ರು ಮುಂದೆ ಕಲಿತ್ಕೊಂಡ್ ಹೋಗ್ತಾರೆ ಮತ್ತು ಅವ್ರು ಮುಂದೆ ಅವ್ರಿಗೆ ಮಕ್ಳು ಆದಮೇಲೆ ಅವ್ರು ಆ ಮಕ್ಳಿಗೆ ಹೇಳ್ಕೊತ ಹೋಗ್ತಾರೆ ಹಂಗಾಗಿ ಸ್ ಸಂಸ್ಕೃತೀಯ ಕ ಪರಂಪರೆಯನ್ನು ನಾವು ಈ ಜನ್ರೇಷ್ನಲ್ಲಿ ನಾವು ಕಾಪಾಡ್ಕೊಂಬ್ ಬರ್ಬೇಕು ಮುಂದಿನ ಪೀಳಿಗೆಯಲ್ಲಿಯು ಇದೆ ಸಂಸ್ಕೃತಿಯನ್ನ ಕಾಪ್ ಕಾಪಾಡ್ಕೊಂಡ್ ನಾವು ಬರ್ಬೇಕು ಆದ್ರಿಂದ ನಮ್ಮ ಮಕ್ಳು ನಮ್ಮ ಮಕ್ಳು ನಮ್ಮ ಮೊಮ್ಮಕ್ಕಳು ಮೊಮ್ಮಕ್ಳು ಇಂದ ಮರಿ ಮೊಮ್ಮಕ್ಳು ಅವರಿಗೆಲ್ಲ ಈ ಥರ ಸಾಂಸ್ಕೃತಿಕ ಹೇಳ್ಕೊಡ್ಬೇಕು ಹಂಗೆ ಅದನ್ನು ಅದರಿಂದ ಅವರೆಲ್ಲಾ ಸಂಸ್ಕೃತಿ ಬೆಳೆಸ್ಕೊಳ್ತಾರೆ ನಮ್ಮ ಸಂಸ್ಕೃತಿ ಹಂಗೇ ಉಳಿತೈತೆ ಹಂಗೆ ಮುಂದಾರ್ಕಂತನ ಹೋಗ್ತಿರ್ತತಿ ಸಂಸ್ಕೃತಿ ಹಂಗೇ ಬೆಳ್ಕೋತ ಹೋಗ್ತೈತಿ ಎಲ್ಲಾ ಜನ್ರು ಚೆನ್ನಾಗಿ ಈ ಸಂಸ್ಕೃತಿಯನ್ನ ಕಲಿತಾರೆ ಮಕ್ಳು ಕಲಿತಾರೆ ಇದೇ ಮುಂದ್ವರಿಸ್ಕೋತ ಹೋಗ್ಬೇಕು